ಇಯರ್ ಫೋನ್ ತುಂಬ ಚಲ್ಲಾ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಹೀಗಾಗಿ ನಾನು ನನ್ನ ಸ್ನೇಹಿತರಿಗೆ ಇದನ್ನು ಖರೀದಿಸಲು ಬಯಸುತ್ತೇನೆ ಇದು ಒಂದು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಹಾಗೂ ನನ್ನ ಇತರ ಸ್ನೇಹಿತರಿಗೆ ಹಾಗೂ ಕುಟುಂಬಸ್ಥರಿಗೆ ಇದನ್ನು ಖರೀದಿಸಲು ಹೇಳ್ತೇನೆ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತದೆ ತುಂಬ ದಿನ ಬಾಳಿಕೆ ಬರುತ್ತದೆ